ನಮ್ಮಲ್ಲಿ ತುಂಬ ನಾವು ಸ್ವಲ್ಪ ಹಿಂದುಳಿದ ಜನ ಆದ್ದರಿಂದ ನಮ್ಮಲ್ಲಿ ಜನಪ್ರಿಯವಾದಂಥ ಆಹಾರಗಳಿಲ್ಲಿ ಮುಖ್ಯವಾಗಿ ರಾಗಿ ಮುದ್ದೆ ರಾಗಿ ಮುದ್ದೆ ಬಿಳಿ ಅನ್ನ ಇನ್ನದಕ್ಕೆ ಮುಂಚೆ ಇನ್ಯಾವುದು ಕೂಡ ತರೋದೆಯಿಲ್ಲ ನಾವು ಮೊದಲು ಶುರು ಮಾಡಿದೆ ನಮ್ಮ ಜೀವನದಲ್ಲಿ ಮೊದಲೇ ರಾಗಿ ಮುದ್ದೆ ಅನ್ನವೂ ಕೂಡ ಯಾವ್ದಾದ್ರೂ ಹಬ್ಬ ಹರಿದಿನಗಳಲ್ಲಿ ನಾವು ನೋಡ್ತಾಯಿದ್ದೆವು ಯಾಕೆಂದರೆ ಇಲ್ಲಿ ತಿನ್ನುವಂಥ ಫುಡ್ ಅಂತೂ ಎಲ್ಲ ಇತ್ತು ನಮ್ಮ ನಾವು ರಾಗಿ ಮುಂಚೆ ರವೆಯೂ ಉಪಯೋಗಿಸ್ತಾಯಿದ್ವು ರಾಗಿ ಉಪಯೋಗಿಸ್ತಿದ್ವು ಜೋಳ ಉಪಯೋಗಿಸ್ತಾಯಿದ್ವು ಅಕ್ಕಿಯೂ ಕೂಡ ಉಪಯೋಗಿಸ್ತಾಯಿದ್ವು ಇದಲ್ಲದೇನೆ ಚಪಾತಿ ರೊಟ್ಟಿ ಇದು ತೊಗೊಳ್ಳೋಕೊಳ ನಾವು ಮಾಡ್ತಾಯಿದ್ದೇವೆ ಆದರೆ ನಾವು ಇದನ್ನ ಇಲ್ಲಿ ನಮ್ಮ ನಿರ್ದಿಷ್ಟವಾದಂಥ ಜನಪ್ರಿಯವಾಗಿರ್ತಕ್ಕಂಥ ನಮ್ಮ ಸಡಿಯ ಆಹಾರಗಳು ಯಾವುದಪ್ಪ ಅಂದರೆ ಬಿಳಿ ಅನ್ನ ರಾಗಿ ಮುದ್ದೆ ಸಾಂಬಾರು ಕೂಡ ಯಾವ್ದಾದ್ರೂ ಇದ್ದರೆ ಸೊಪ್ಪಿಂದು ಆಗಿ ತರ್ಕಾರಿದು ಆಗಿರ್ಬೋದು ಅಥ್ವಾ ವೆಜ್ಜು ನಾನ್ ವೆಜ್ಜು ನಾನ್ ವೆಜ್ ವೆಜ್ಜು ಅಂತಂದ್ರೆ ಮೀನ್ಸ್ ಫಿಶ್ಶೊ ಚಿಕನ್ನು ಮಟನ್ ಇವು ಮೂರೇ ನಮ್ಮಲ್ಲಿ ಜಾಸ್ತಿ ಬಳಸ್ತಕ್ಕಂಥದ್ದು ಉಳಿದ ನಾನ್ ವೆಜ್ ಪಾ ಡಾ ನಾವು ಉಪಯೋಗಿಸ್ತಾಯಿರ್ಲಿಲ್ಲ ಇಲ್ಲಿ ಜನಪ್ರಿಯವಾಗಿರ್ತಾ ಅಂತ ಅಂತಂದ್ರೆ ಮುದ್ದೆ ಅನ್ನ ಅದಕ್ಕೆ ಬೇಕಾದಂಥ ಒಂದು ಒಂದು ತಿಳಿ ಸಾರು ಅಥ್ವಾ ಗಟ್ಟಿ ಸಾರು ಅಥ್ವಾ ಒಂದು ಚಟ್ನಿ ಒಂದು ವಡೇಲು ಕೂಡ ಜೀವನ ಮಾಡಿದ್ದೀವಿ ನಮ್ಮಲ್ಲಿ ಅತಿ ಹೆಚ್ಚಾದಂಥ ರೆಸ್ಟೋರೆಂಟ್ಗಳು ಗಂಟಲುಗಳು ಡಾಬಾಗಳು ಕೂಡ ಆ ಥರ ನಮ್ಮಲ್ಲಿದೆ ಒಳ್ಳೆಯ ಹೋಟೆಲ್ಗಳು ಕೂಡ ನಮ್ಮಲ್ಲಿದ್ದವು ಅಂಥ ಹೋಟೆಲ್ಗಳಲ್ಲಿ ಕೂಡ ನಾನಾ ಥರದ ತಿಂಡಿ ಮತ್ತು ಎಲ್ಲ ಥರದ ಇದನ್ನು ಮಾಡ್ತಾಯಿದ್ರು ನಮ್ಮಲ್ಲಿ ಈಗಂತೂ ಈಗಂತೂ ಇನ್ನೂ ಚೆನ್ನಾಗಿ ಅತ್ಯುತ್ತಮವಾದಂಥ ವಸ್ತು ನೋಡಿದರೆ ನೀವು ನಮ್ಮ ಮಹೇಶ್ ಪ್ರಸಾದ್ ಇದೆ ಇದೆ ಮತ್ತು ಇದು ಮಹೇಶ್ ಪ್ರಸಾದ್ ಇದೆ ಮತ್ತು ಅಮೃತ್ ವೆಜ್ ಅಂತ ಇದೆ ಅಲ್ಲೇ ಡಾಬಾ ಆರಾಮ್ ಪ ಅಂತ ಇನ್ನೊಂದು ಇನ್ನೊಂದು ಒಂದು ಎರಡು ಬ್ರೊ ಹೋಟೆಲ್ಗಳಿವೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದ್ರಲ್ಲೆಲ್ಲ ಕೂಡ ನಾವು ಒಳ್ಳೆಯ ಅಲ್ಲಂತೂ ಎಲ್ಲ ಸಿಗುತ್ತೆ ಮಸಾಲೆ ದೋಸೆ ರ ರವೆ ದೋಸೆ ಅಕ್ಕಿ ದೋಸೆ ರಾಗಿ ದೋಸೆ ಚಪಾತಿ ಪರೋಟ ಮತ್ತು ಬಾ ಇದ್ಯಾವ್ದಾದ್ರೂ ಬಿಸಿಬೇಳೆ ಬಾತು ಟೊಮೊಟೊ ಬಾತು ವಾಂಗಿ ಬಾತು ಇಡ್ಲಿ ವಡೆ ಉದ್ದಿನ ವಡೆ ಮಸಾಲ ವಡೆ ಪರೋಟ ಪಕೋಡ ಎಲ್ಲ ಸಿಗುತ್ತೆ ಇಗಾಗಿ ನಾವು ಎಲ್ಲ ಥರದ ನಮ್ಮಲ್ಲಿ ಇರತಕ್ಕಂಥ ಎತ್ತರದಲ್ಲಿ ಇದು ಮೈಸೂರು ಸ್ವಲ್ಪ ಸಿಟಿಯಾದದ್ರಿಂದ ನಮಗೆಲ್ಲ ಥರದ ಹೋಟೆಲ್ಗಳು ಕೂಡ ಇತ್ತೀಚೆಗಂತೂ ಇನ್ನೂ ಚೆನ್ನಾಗಿ ಆಗಿಬಿಟ್ಟಿದೆ ಈವನ್ನು ಕ್ಯಾಂಟೀನ್ಗಳಿಗೂ ಕೂಡ ಅಂದರೆ ಅದು ಫ್ಯಾಕ್ಟ್ರಿಗಳಲ್ಲಿ ಸಾಮಾನ್ಯವಾಗಿರುತ್ತೆ ಕ್ಯಾಂಟೀನ್ಗಳಿಗೆ ನಮ್ಗೆ ಪ್ರವೇಶ ಇರುವುದಿಲ್ಲ ಡಾಬಾಗಳು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಡಾಬಾಗಳೆಲ್ಲ ರೋಡ್ ಸೈಡಲ್ಲಿ ಅದು ರಸ್ತೆ ಪಕ್ಕದಲ್ಲಿ ಇರುತ್ತೆ ಹೀಗಾಗಿ ನಾವಲ್ಲೇ ಕೂಡ ಒಳ್ಳೆ ಆಹಾರ ಕೂಡ ಅಲ್ಲಿ ಏನೋ ಚಪಾತಿ ಕ್ರಪ ಜೋಳದ ರೊಟ್ಟಿ ಒಳ್ಳೆಯ ವೆಜ್ಜು ನಾನ್ ವೆಜ್ಜು ಇಷ್ಟನ್ನೂ ಕೂಡ ಅಚ್ಚುಕಟ್ಟಾಗಿ ಸಿಗುತ್ತೆ ಅದ್ರಲ್ಲೇನು ಎರಡು ಮಾತಿಲ್ಲ ಹೀಗಾಗಿ ನಮಗೆ ನಮ್ಮಲ್ಲಿ ಇರತಕ್ಕಂಥ ಒಂದು ಹೋಟ್ಲಗಳಲ್ಲಿ ಎಲ್ಲ ಥರದ ಇದೆ ನಾವು ಮನೇಲಿ ಕೂಡ ಈಗ ಇತ್ತೀಚೆಗೆ ನಾವು ಮನೇಲೂ ಕೂಡ ಸುಮಾರು ಐಟಮ್ಗಳನ್ನು ಮಾಡ್ತಕ್ಕಂಥ ಕಂಡಿದಿ ನಾವಿಲ್ಲಿ ಖಾರ ಪೊಂಗಲ್ ಆಗಲಿ ಸ್ವೀಟ್ ಪೊಂಗಲ್ ಆಗಲಿ ಬಿಸಿಬೇಳೆ ಬಾತು ವಾಂಗಿಬಾತು ರವೆ ದೋಸೆ ರವೆ ರೊಟ್ಟಿ ಚಪಾತಿ ಪರೋಟ ಇದಲ್ಲದೇ ನಾವು ಒಂದು ಮಧುರವಾದಂಥ ಮುದ್ದೆ ಅನ್ನ ಎಲ್ಲವೂ ಈವಾಗ ನಾವು ಅದನ್ನ ಸಾಯಂಕಾಲಕ್ಕೆ ಅಥ್ವಾ ಮಧ್ಯಾಹ್ನಕ್ಕೆ ಇಡ್ಕೊಂಡ್ಬಿಟ್ಟಿದ್ದೀವಿ ತಿಂಡಿ ಕಡೆಯೂ ಕೂಡ ಎಲ್ಲ ಥರ ನಾನಾ ಥರದ ತಿಂಡಿಗಳನ್ನ ಕೂಡ ನಾವು ಮಾಡ್ತೀವಿ ಈಗಾಗಿ ನಮ್ಗೆ ಈ ಊಟದ ವಿಷಯದಲ್ಲಿ ಈಗ ಇತ್ತೀಚೆಗೆ ತುಂಬ ಬೆಳೆದ ಫಾರ್ವರ್ಡ್ ಆಗಿದೆ ಇದಕ್ಕೆಲ್ಲ ಕಾರಣ ಮೊಬೈಲ್ ಇರತಕ್ಕಂಥ ಯೂಟ್ಯೂಬಲ್ಲಿ ಬರತಕ್ಕಂಥ ಎಲ್ಲ ಅಡುಗೆ ಇದನ್ನೆಲ್ಲ ನೋಡಿ ಯಾವ್ಯಾವ ಥರ ಇನ್ಗ್ರೇಡಿಯೆಂಟ್ಸ್ ಹಾಕಿದರೆ ಯಾವ್ಯಾವ ಆಹಾರ ಪದಾರ್ಥಗಳನ್ನ ತಯಾರ್ಸಿ ಮಾಡ್ಬೋದು ಅದ್ಕೆ ಬೇಕಾಗಿರತಕ್ಕಂಥ ಸಾಮಾಗ್ರಿಗಳೇನು ಅನ್ನತಕ್ಕಂಥದ್ದು ಎಲ್ಲವೂ ಕೂಡ ಈವತ್ತು ದಿನ ನಮಗೆ ಅಂಗೈಯ್ಯಲ್ಲಿ ಸಿಗೋದರಿಂದ ಇದ್ರ ಬಗ್ಗೆ ಏನು ಊಟ ತಿಂಡಿ ಬಗ್ಗೆ ಚೆನ್ನಾಗಿದೆ ನಮ್ಮಲ್ಲಿ ಡಾಬಾಗಳು ಕೂಡ ಸ್ವಲ್ಪ ದೂರ ಇದೆ ಯಾಕಂತಂತದ್ರು ಹೈ ವೇ ಎಲ್ಲ ಓಟ್ಲಗಳ ಬರೋ ಬರತಕ್ಕಂಥ ನ್ಯಾಷ ಹೆದ್ದಾರಿಗಳಲ್ಲಿ ಸಿಗ್ತಕ್ಕಂಥ ಡಾಬಾಗಳು ಅಲ್ಲಿ ನಾವು ಕೆಲವು ಫ್ರೆಂಡ್ಸ್ಗಳು ತಮ್ಮ ಆಫೀಸ್ ಕಡೆಯಿಂದ ಅಥ್ವಾ ಫ್ರೆಂಡ್ಸ್ಗಳ ಕಡೆಯಿಂದ ಅಥ್ವಾ ನಮ್ಮದೇ ಒಂದಷ್ಟು ನಾವಲ್ಲಿ ಹೋಗಿ ಮಾಡಿದ್ದೀವಿ ನಮ್ಮದೇ ಅಂತ ಆಫೀಸ್ ಇರತಕ್ಕಂಥ ಕ್ಯಾಂಟಿನಲ್ಲಿ ಕೂಡ ನಾವು ಹಲವು ರೀತಿಯ ಮೆನುಗಳನ್ನು ಇಟ್ಕೊಂಡು ಅಲ್ಲಿ ಉಪ್ಪಿಟ್ಟು ದೋಸೆ ಇಡ್ಲಿ ನಮ್ಮ ಬಾತೂ ಪರೋಟ ರೊಟ್ಟಿ ಜಾ ಹಾಲು ಕಾಫಿ ಟೀ ಅವೆಲ್ಲ ಥರದ ಕೂಡ ನಾವು ಅನುಭವ್ಸಿದ್ದೀವಿ ಹೀಗಾಗಿ ನಮ್ಗೇನು ಅದ್ರ ಬಗ್ಗೆ ಊಟ ತಿಂಡಿದ್ರ ಬಗ್ಗೆ ಏನೂ ಇಲ್ಲ ಈವನ್ ಮುದ್ದೆ ಕೂಡ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಈಗ ರಾಗಿಮುದ್ದೆ ಫೇಮಸ್ ನಮ್ಮ ಈ ಕಡೆ ನಮ್ಮ ಹಳೆ ಮೈಸೂರು ಕಡೆಯಲ್ಲಿ ಅವಿ ಮುಂದೆಯೂ ಫೇಮಸ್ಸು ಅದು ಅಲ್ಲದೇನು ಕೂಡ ನಾವು ಚ ಗೋಧಿ ರೊಟ್ಟಿ ಬಳಸ್ತೇವೆ ರವೆ ರೊಟ್ಟಿನ ರವೆ ನಾವೇನು ಇಲ್ಲಿ ಜಾಸ್ತಿ ಜೋಳದ ರೊಟ್ಟಿ ಜೋಳದ ಮುದ್ದೆ ನಾವು ಇಲ್ಲಿ ಜಾಸ್ತಿ ತಿನ್ನೋಕ್ಕಿಲ್ಲ ನಮ್ಮ ಹಳೆ ಮೈಸೂರು ಭಾಗ ಅಂತ ಅಂದ್ರೆ ಸುಮಾರು ಒಂದು ಇಲ್ಲೊಂದು ಒಂದು ಎಂಟು ಹತ್ತು ಜಿಲ್ಲೆಗಳು ಬರುತ್ತೆ ನಮ್ಮ ಕರ್ನಾಟಕದ ಈ ಕಡೆಗೆ ಇಲ್ಲಿ ನಮ್ಗೆ ಅಂತೂ ನಮ್ಮ ಒಂದು ಸ್ಟೇ ಫ್ರೀ ಫುಡ್ಡು ಅಥ್ವಾ ನಮ್ಮ ಜನಪ್ರಿಯ ಆಹಾರ ಈ ಪಾತ್ರೆಯಲ್ಲಿ ಮುದ್ದೆ ಫೇಮಸು ಈವತ್ತಿನ ಎಲ್ಲ ಹೋಟೆಲ್ಲು ಕ್ಯಾಂಟೀನ್ ಡಾಬಾದಲ್ಲೂ ಕೂಡ ಇದ್ರ ಅಗತ್ಯ ಇದೆ ಯಾಕಂದ್ರೆ ಇತ್ತೀಚೆಗೆ ಅಂತೂ ಶುಗರ್ ಇತ್ತೀಚೆಗೆ ಅಂತಂದ್ರೂ ಮೊಗದು ಮದುವೆಗಳಿಗೆ ಈವನ್ ಅನ್ನ ತಿನ್ನೋದಕ್ಕಿಂತ ಮೊದಲಿಗೆ ತಿನ್ನೋ ಅನ್ನತಕ್ಕಂಥ ಒಂದು ಹೆಸರನ್ನ ಹೇಳೋದ್ರಿಂದ ಪ್ರತಿ ಕಣ್ಣಲ್ಲೂ ಕೂಡ ಈಗ ಮೊದ್ಲೂನು ಕೂಡ ಮಾಡ್ತಾರೆ ಅದೂ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಡಾಬಾ ಇರಲಿ ಕ್ಯಾಂಟೀನ್ ಕಡೆಯಲ್ಲಿ ಅಲ್ಲೂ ಕೂಡ ಸಿಗುವಂಥ ವ್ಯವಸ್ಥೆ ಮಾಡ್ತಾರೆ ಯಾಕೆಂದರೆ ಶುಗರ್ ಕಡಿಮೆ ಇರತಕ್ಕಂಥ ಪದಾರ್ಥಗಳನ್ನ ತಿನ್ನೋಕೆ ಎಲ್ರೂ ಇಷ್ಟ ಪಡ್ತಾಯಿದ್ದಾರೆ ಹೀಗಾಗಿ ನಮ್ಮಲ್ಲಿ ಕ್ಯಾಂಟೀನಲ್ಲೂ ಕೂಡ ಸಿಗೊ ಅಂಥ ಪದಾರ್ಥಗಳೂ ಡಾಬಾಗಳಲ್ಲಿ ಸಿಗತಕ್ಕಂಥ ಇರಲಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬಾರ್ಗಳಲ್ಲಿ ಕೂಡ ಎಲ್ಲ ಥರದ ಐಟಮ್ಗಳು ಸಿಗೋದರಿಂದ ನಮ್ಮ ಸ್ವಲ್ಪ ಜನಪ್ರಿಯವಾಗಿದೆ ನಮ್ದು ಹಳೇದು ಆಹಾರ ಮುದ್ದೆ ವೈಟ್ ರೈಸ್ ಉಣ್ತಿದ್ದು ಈವಾಗ ಎಲ್ಲ ಥರದ ನಾವು ತಿಂಡಿ ತೀ ಇದನ್ನು ತಿನಿಸುಗಳನ್ನು ನಾವು ನೋಡ್ತಾಯಿದ್ದೀವಿ ನಮಗೆ ಮಸಾಲ ದೋಸೆ ಆಗ್ಲಿ ಆ ಒಂದು ರವೆ ದೋಸೆ ಆಗಲಿ ಇವೆಲ್ಲ ತೊಂಬತ್ತು ಜನಕ್ಕೆ ಈಗಂತೂ ಸೆಟ್ ಮಸಾಲೆ ಅನ್ನತಕ್ಕಂಥದ್ದು ಇದೆ ರಾಗಿದೋಸೆ ಅನ್ನತಕ್ಕಂಥದ್ದು ಇದೆ ಎಲ್ಲ ಸಿಗುತ್ತೆ ರಾಗಿ ದೋಸೆ ಸಿಗುತ್ತೆ ರಾಗಿ ಮುದ್ದೆ ಸಿಗುತ್ತೆ ಈವನ್ ಕ್ಯಾಂಟೀನಲ್ಲೂ ಸಿಗುತ್ತೆ ಡಾಬಾಗಳಲ್ಲೂ ಸಿಗುತ್ತೆ ರೆಸ್ಟೋರೆಂಟ್ಗಳಲ್ಲೂ ಸಿಗುತ್ತೆ ಹೀಗಾಗಿ ನಮಗೆ ಇಲ್ಲಿ ಅಂಥವು ಯಾವ ಅಂತ ಫುಡ್ನೂ ನಾವು ತಿಂತೀವಿ ಎಲ್ಲವೂ ನಾವು ಮಾಡ್ತೀವಿ ಅಂತ ಹೇಳೋಕ್ಕಾಗೋಲ್ಲ ನಮ್ಮ ಈ ಕಡೆ ಅನ್ನೋ ಅನಸರ್ತ ನಮಗೆ ಅನುಭವ ಇರತಕ್ಕಂಥವ್ರು ನಮ್ಗೆ ಇಲ್ಲಿ ಆ ಥರ ಮಾಡ್ತೊ ಅಂತ ತಯಾರು ಮಾಡತಕ್ಕಂಥ ಕುಕ್ಗಳು ಕೂಡ ಆ ಥರ ಮಾಡ್ಕೊಡ್ತಾರೆ ಈವತ್ತೂನು ಪಲ್ಯಗಳಲ್ಲೂ ಕೂಡ ನಾನಾ ಥರ ಪಲ್ಯಗಳನ್ನು ಮಾಡ್ಕೊಡ್ತಾರೆ ಬೀನ್ಸ್ದು ಬೀನ್ಸ್ ಕೂಡ ಮಾಡ್ತಾರೆ ಕಡಲೆ ಇದು ತಣ್ಣೆಕಾಳು ಸೊಪ್ಪಿಂದು ಮಾಡ್ತಾರೆ ಆಮೇಲೆ ಮೊಸ್ರು ಬಜ್ಜಿ ಮತ್ತು ಕೋಸಂಬರಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಥರದ ಈ ಐಟಮ್ ಸಿಕ್ಕಿ ನಮ್ಮ ಊಟ ಮಾಡೋದರಿಂದ ನಮ್ಮ ದಿನಂತು ಪಥ್ಯಕ್ಕೆ ಬೇಕು ಅಂದ್ರೆ ಅಂತೂ ಉಪ್ಪು ಸಾಂಬಾರು ಅಂಥೇಳ್ತೀವಿ ನಾವಿಲ್ಲಿ ಸೊಪ್ಪು ಕಾಳುಗಳಾಕಿ ಒಂದು ಸಾರು ಮಾಡಿ ಅದಕ್ಕೊಂದು ಚಟ್ನಿ ಮಾಡ್ತಾರೆ ಇನ್ನೂ ಒಂದು ಇದು ಒಣ ಮೆಣಸಿನ್ಕಾಯ್ನಲ್ಲಿ ಹೀಗಾಗಿ ನಮ್ದು ಊಟ ತಿಂಡಿ ಬಗ್ಗೆ ಇಲ್ಲಂತೂ ರುಚಿಕರವಾದಂಥ ಊಟಗಳು ಹೊರಗಡೆನು ಸಿಗುತ್ತೆ ಈಗ ಮನೆಯವರು ಕೂಡ ಈ ಒಂದು ಕಲಿಯೋ ಮಾಡುವಂಥ ಕಲಿತವ್ರ್ಗೆ ಕಲಿತಿರೋದರಿಂದ ನಮ್ಗೆ ಊಟದ್ರ ಬಗ್ಗೆಯೂ ಕೂಡ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ನಮ್ಗೆ ಈವತ್ತಿನ ಏನು ಬರೀ ಅನ್ನ ಮುದ್ದೆ ತಿಂತಿದ್ದಂಥವ್ರು ಈವತ್ತಿನ ನಾನಾ ಥರದ ನಾನಾ ಥರ ಅಥವಾ ಅಡುಗೆಗಳನ್ನ ಮಾಡಿಕೊಂಡು ನಾವು ನಾನಾ ತರ ಅಡುಗೆ ಮಾಡ್ತೀವಿ ನಾನು ವೆಜ್ಜನ್ನು ಕೂಡ ನಾನಾ ಥರ ಮಾಡ್ತಾರೆ ನಾನಾ ಥರ ಮಾಡ್ತಾರೆ ಒಂದು ಪಲ್ಯ ಸಾಂಬಾರು ರಸಮ್ ಅಥ್ವಾ ಇನ್ನೇನಾದ್ರೂ ಬಿಸಿ ಬೇಳೆಬಾತು ಅದು ಇದು ಎಲ್ಲವೂ ತಿಂದು ಮಾಡೋರಿಂದ ನಮಗೆ ಊಟದ ಬಗ್ಗೆ ಈವತ್ತು ದಿನ ಹೆಚ್ಚಿನ ಆಸಕ್ತಿಯಿದೆ ನಾವು ಆದರೆ ಎಲ್ಲವೂ ಊಟ ಆದ ಬಾಯಿ ಬಿಟ್ಟು ಎಲ್ಲವೂ ತಿನ್ನುವಂಥ ಅವಕಾಶ ಈಗ ಕಡಿಮೆ ಯಾಕೆಂದರೆ ಶುಗರು ಬಿ ಪಿ ಇರೋದರಿಂದ ಈವತ್ತು ಇನ್ನೇನು ಬಿ ಪಿ ರಕ್ತದೊತ್ತಡ ನಮಗೆ ಮಧುಮೇಹಿಗಳಾದ್ದರಿಂದ ಈವತ್ತಿನ ಇವೆಲ್ಲ ಸಿಕ್ಕಿದ್ದರೂ ಕೂಡ ನಾವು ಅಷ್ಟೊಂದು ನಮ್ಮ ಜೀವನದಲ್ಲಿ ಖುಷಿ ಪಡತಕ್ಕಂಥದ್ದು ಏನಿರೋ ನಾವೇನಾದ್ರೂ ಖುಷಿಪಟ್ಟರೆ ಈವತ್ತಿನ ದಿನ ನನಗೆ ಅನ್ನಿಸುತ್ತೆ ನಮ್ಮ ಇಂದಿನ ಜನಪ್ರಿಯ ಊಟ ಊಟವಾದಂಥ ಬಿಳಿ ಅನ್ನ ರಾಗಿ ಮುದ್ದೆ ಇದೇ ನಮಗೆ ಈವತ್ತಿನ ದಿನ ತುಂಬ ತೃಪ್ತಿ ಆಗುವಂತವು ರೋಗಗಳಿಂದ ಕೂಡ ಅದನ್ನು ನೂಗ್ತಾಕ್ತಕಂತ ಒಂದು ಅವಕಾಶಗಳು ಸಿಕ್ಕಿದೆ ಇದ್ರಾಗೆ ನಾವು ಅದಕ್ಕೆ ನಾವು ಜಾಸ್ತಿ ಪ್ರಾಶಾಸ್ತ್ಯ ಕೊಡ್ತೀವಿ ನಮ್ಗೆ ನಾನಾ ಥರದ ವೆಜಿಯೊ ವೆಜಿಟೇರಿಯನ್ನು ನಾನಾ ಥರ ನಾನ್ ವೆಜಿಟೇರಿಯನ್ನು ನಾನಾ ಥರದ ಮೆನು ಎಲ್ಲ ಥರದ ಸಿಕ್ಕಿದ್ರೂ ಕೂಡ ನಾನು ನಿಜವಾಗಿ ತೃಪ್ತಿ ಮತ್ತು ಆರೋಗ್ಯಕರವಾಗಿರತಕ್ಕಂಥ ಅಂಥೇಳಿದ್ರೆ ಬಿಳಿ ಅನ್ನ ರಾಗಿ ಮುದ್ದೆ ನಮ್ಮ ಈ ಕಡೆಗೆ ಅದಕ್ಕೆ ತಕ್ಕಂಥ ಒಂದು ಸೊಪ್ಪಿನ ಪಲ್ಯ ಒಂದು ಕಾಳಿನ ಪಲ್ಯ ಅಥವಾ ಇನ್ನೇನಾದ್ರೂ ಒಂದು ಸಣ್ಣ ಉಪ್ಪಿನಕಾಯಿ ಒಂದೂ ಇದರಲ್ಲಿ ಹಪ್ಪಳ ಅದೆಲ್ಲ ತಿಂದ್ರೂ ಕೂಡ ನಾವು ಜೀವನ ಸಾಗಿಸ್ಬಿಡ್ಬೋದು ಮತ್ತು ಕಡಿಮೆ ವೆಚ್ಚದಲ್ಲಿ ನಡೀತಕ್ಕಂಥದ್ದು ಇದು ಇದಕ್ಕೇನು ಜಾಸ್ತಿ ವೆಚ್ಚವೂ ಬೇಡ ಅನ್ನ ಮುದ್ದೆ ಮಾಡೋಕೆ ನಾವು ಬೇರೆ ಬೇರೆ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಬೇರೆ ಖರ್ಚು ಆಗ್ತದೆ ಆ ಖರ್ಚಿನಿಂದ ನಮ್ಮ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ನಾವು ರಕ್ತದೊತ್ತಡ ಅಥ್ವಾ ಮಧುಮೇಹನ ನಾವು ತಡೆ ಹಿಡಿಯೋಕೆ ಆಗೋದಿಲ್ಲ ಹೀಗಾಗಿ ನನಗೆ ಅನ್ಸುತ್ತೆ ನನ್ನ ಒಂದು ನನ್ನ ಅನುಭವ ನಾವು ಚಿಕ್ಕಂದಿಂದಲೂ ಕೂಡ ನಾವು ಮಾಡ್ಕೊಂಡ್ಬಂದಿರ್ತಕ್ಕಂಥ ಒಂದು ಏನೀಗ ರಾಗಿ ಮುದ್ದೆ ಇಲ್ಲಿ ಫೇಮಸ್ಸು ಪ್ರಖ್ಯಾತ ಪಡೆದಿದೆ ಫೇಮಸ್ಸು ಮತ್ತು ರಾಗಿ ಮುದ್ದೆ ಆ ವೈಟ್ ರೈ ಬಿಳಿ ಅನ್ನ ಬಾತು ಕೂಡ ನಾವು ಬೇರೆ ಬೇರೆ ಬಾತು ಪದಾರ್ಥಗಳು ಹಾಕ್ಕೊಂಡು ಕಲ್ಲರ್ ಮಾಡಿಕೊಂಡು ಚಿತ್ರಾನ್ನ ಆ ಅನ್ನ ಈ ಅನ್ನ ಅನ್ನತಕ್ಕಂಥ ಮಾಡೋದ್ಕಿಂತ ರಾಗಿ ಮುದ್ದೆ ಕಬ್ಬಿಗಿರುತ್ತೆ ಬಿಳಿ ಅನ್ನ ಬಿಳಿ ಇರುತ್ತೆ ಅದರಲ್ಲೇ ನಮಗೆ ಸೊಪ್ಪು ಪಲ್ಯ ಸಿಕ್ಬಿಟ್ರೆ ಅಂತೂ ನಮ್ಮ ಜೀವನದಲ್ಲಿ ಅದಕ್ಕಿಂತ ಊಟ ಯಾವುದೂ ಇಲ್ಲ ಇದರಿಂದ ನಾವು ಆರೋಗ್ಯವಾಗಿದ್ದೀವಿ ನಾವು ಆರೋಗ್ಯದಿಂದ ಇರಲೂಬೇಕು ಈವತ್ತು ನಾವು ಕೂಡ ನಾಲ್ಕು ಜನಕ್ಕೆ ಇದನ್ನು ತಿಳಿ ಹೇಳ್ತೀವಿ ಸಣ್ಣ ವ್ಯಾಯಾಮ ಮಾಡಿಕೊಂಡು ಈ ಒಂದು ಅನ್ನ ಅಥಾವ ತಿನ್ನೋ ಬದಲು ಅಂತ ಮುದ್ದೆ ಅನ್ನತಕ್ಕಂಥದ್ದು ಏನಾದ್ರೂ ನಾವು ತಿಂದ್ಬಿಟ್ರೆ ಅದೇ ನಮಗೆ ತುಂಬ ಜನಪ್ರಿಯವಾದಂಥ ಆಹಾರ ನಮ್ಗೇನು ಯಾವತ್ತೋ ಒಂದಿನ ಹಬ್ಬ ಹರಿದಿನಗಳಲ್ಲಿ ಅಥ್ವಾ ಎಲ್ಲರೂ ಹೋಟೆಲ್ಗಳಿದ್ರೆ ನಾವು ನಾನಾ ಥರದ್ದು ಕೇಳ್ಬೋದು ನಾವು ಮನೇಲಿ ಮಾತ್ರ ನಮ್ಮ ಆರೋಗ್ಯಕರವಾದಂಥ ಊಟ ಅಂದರೆ ಬಿಳಿ ಅನ್ನ ರಾಗಿ ಮುದ್ದೆ ಸೊಪ್ಪಿನ ಪಲ್ಯ ಕಾಳಿನ ಪಲ್ಯ ಅಷ್ಟೇ ಜಾಸ್ತಿ ಹೆಚ್ಚು ವೆಜಿಟೇರಿಯನ್ ಇದ್ದಾರಲ್ಲ ಒಂದು ದಿನ ಎರಡು ದಿನಕ್ಕೆ ಒಂದ್ಸಲ ಮಾಡ್ಕೊಂಡು ತಿನ್ಬೋದು ಅಷ್ಟೇ ವಿನಃ ಇದಂತೂ ಅನುಕೂಲಕರವಾದಂಥ ಊಟ ಅಂತ ಜನಪ್ರಿಯವಾದಂಥ ಸಡಿಯ ಆಹಾರ ಅಂಥೇಳಿದ್ರೆ ಅನ್ನ ರಾಗಿ ಮುದ್ದೆ ಅಷ್ಟೆ ಹತ್ತು ನಿಮಿಷ ಆಗೋಯ್ತು